ಉದ್ಯೋಗ ಅಂತ ನಾನು ಏನು ಮಾಡ್ತಿಲ್ಲ ಬಟ್ ನಾ ವಿದ್ಯಾಭ್ಯಾಸ ಅಂತ ಮಾಡಿದೀನಿ ಅಂದರೆ ಫಸ್ಟ್ ಸ್ಟಾಟಿಂಗ್ ಎಲ್ ಕೆ ಜಿ ಯು ಕೆ ಜಿ ಅಂತ ಹೋಗಿಲ್ಲ ನಾವು ಹಳ್ಳಿಲ್ಲಿ ಇರೋದರಿಂದ ನಾವು ಅಲ್ಲೇ ಶಿಶ್ವಾರ ಅಂಗನವಾಡಿ ಅಂತ ಇರುತ್ತಲ್ಲ ಆ ಥರ ಹೋಗಿದ್ದೀನಿ ಎಲ್ ಕೆ ಜಿ ಯು ಕೆ ಜಿ ಫಸ್ಟ ಒಂದನೇ ಕ್ಲಾಸಿಗೆ ಬಂದರೆ ನಾನು ನಮ್ಮ ಊರಲ್ಲೇ ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪ್ರೌಡಶಾಲೆಲಿ ಓದಿದ್ದು ಒನ್ ಟು ಸೆವೆನ್ವರೆಗೂ ಒಂದೇ ಸ್ಕೂಲಲ್ಲಿ ಓದಿದ್ದು ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸ್ವರೆಗೂ ಒಂದೇ ಸ್ಕೂಲಲ್ಲಿ ಓದಿದ್ದು ಒಂದನೇ ಕ್ಲಾಸು ಒಂದನೇ ಕ್ಲಾಸ್ ಜಾಯ್ನ್ ಆದಾಗ ಅವಾಗ ಇನ್ನೇನು ಎ ಬಿ ಸಿ ಅ ಆ ಇ ಕಲಿತಿರ್ತೀವಿ ಇನ್ನು ಸೆಕೆಂಡ್ ಸ್ಟ್ಯಾಂಡಲ್ಲು ಅದೇ ಮೂರನೇ ಕ್ಲಾಸಲ್ಲೂ ಅದೇ ನಾಲ್ಕನೇ ಕ್ಲಾಸ್ ಆರು ಐದನೇ ಕ್ಲಾಸಿಗೆ ನಾಲ್ಕನೇ ಕ್ಲಾಸಿಗೆ ಬಂದಮೇಲೆ ಈಗ ಸಬ್ಜೆಕ್ಟ್ಗಳು ಬರುತ್ತೆ ಕನ್ನಡ ಇಂಗ್ಲೀಷ್ ಹಿಂದಿ ಆಮೇಲೆ ಮ್ಯಾತ್ಸು ಸೋಷ್ಯಲ್ಲು ಸಮಾಜವಿಜ್ಞಾನ ಕನ್ನಡ ಇಂಗ್ಲೀಷ್ ಹಿಂದಿ ಸಮಾಜ ವಿಜ್ಞಾನ ಮತ್ತು ಗಣಿತ ಅಂತ ಐದು ಸಬ್ಜೆಕ್ಟ್ ಇರ್ತಿತ್ತು ನಮಗೆ ಆಮೇಲೆ ಸ ಫಿಫ್ತಲ್ಲೂ ಐದನೇ ಕ್ಲಾಸಲ್ಲೂ ಅದೇ ಇದ್ದಿದ್ದು ಆರನೇ ಕ್ಲಾಸಲ್ಲೂ ಅದೇ ಇದ್ದಿದ್ದು ಏಳನೇ ಕ್ಲಾಸಲ್ಲೂ ಅದೇ ಆಮೇಲೆ ನನ್ನ ಒಂದರಿಂದ ಏಳನೇ ಕ್ಲಾಸ್ ಒಂದೇ ಸ್ಕೂಲಲ್ಲಿ ಓದಿದ್ದು ನಮ್ಮ ಊರಲ್ಲೇ ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲಿ ನಾನು ಪ್ರೈವೆಟ್ ಸ್ಕೂಲಲ್ಲಿ ಓದೇ ಇಲ್ಲ ಓದಿರೋದೆಲ್ಲ ಫುಲ್ ಗೌರ್ಮೆಂಟ್ ಸ್ಕೂಲೇ ಅವೆಲ್ಲ ಕಂಪ್ಲೀಟ್ ಆದಮೇಲೆ ಆಮೇಲೆ ಎಂಟನೇ ಕ್ಲಾಸ್ಗೆ ಇಲ್ಲಿ ಬಂದೆ ಗೌರ್ಮೆಂಟ್ ಸ್ಕೂಲ್ಗೆ ಹಾಸನದಲ್ಲೇ ಓದಿದ್ದು ಯಾವ ಸ್ಕೂಲಿಗೆ ಬಂದೆ ಅಂದರೆ ಗವರ್ನಮೆಂಟ್ ಪಿ ಯು ಕಾಲೇಜ್ ವಿಭಜಿತ ಪಿ ಯು ಕಾಲೇಜ್ ಅಂತ ಅಂದ ತಕ್ಷಣ ಅನ್ಕೊಳ್ಬೋದು ಎಲ್ಲ ಏನು ಹೈಸ್ಕೂಲನ್ನೇ ಪಿ ಯು ಕಾಲೇಜಲ್ಲಿ ಮಾಡವ್ಳಲ್ಲ ಅಂತ ಅಂದರೆ ಅಲ್ಲಿ ಗೌರ್ಮೆಂಟ್ ಹೈಸ್ಕೂಲೂ ಇದೆ ಮತ್ತು ಕಾಲೇಜೂ ಐತೆ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯುಯೂ ಐತೆ ಮತ್ತು ಒನ್ ಏಯ್ತಿಂದ ನ ಟೆಂತ್ವರ್ಗೂ ಐತೆ ನಾನು ಏಯ್ತಿಂದ ಟೆಂತ್ವರೆಗೂ ಅದೇ ಸ್ಕೂಲಲ್ಲಿ ಓದಿದ್ದು ಆ್ಯಂಡ್ ಏಯ್ತಿಗೆ ಬಂದರೆ ಇನ್ನೇನು ಸಖತ್ತು ಮೆಮೊರೀಸ್ ಇದೆ ನಮ್ಮ ಸ್ಕೂಲಲ್ಲಿ ಸ್ಕೂಲ್ ಓದಿದ್ದು ಒಂಥರ ಮೆಮೋರೇಬಲ್ ಅನಿಸುತ್ತೆ ಸ್ಕೂಲ್ ಬಗ್ಗೆ ನಾನು ಇಂಗ್ಲೀಷ್ ಮೀಡಿಯಮ್ ನಾನೂ ಸ್ವಂತಿಂದ ಏಳನೇ ಕ್ಲಾಸ್ ಕನ್ನಡ ಮೀಡಿಯಮಲ್ಲಿ ಓದಿದ್ದು ಆಮೇಲೆ ಯೋಳ್ರಿನ್ ಎಂಟರಿಂದ ಹತ್ತನೇ ಕ್ಲಾಸ್ ಎಂಟರಿಂದ ಇಲ್ಲಿವರೆಗೂ ನಾನು ಕನ್ನಡ ಮೀಡಿಯಮಲ್ಲೇ ಓದ್ತಿರೋದು ಕನ್ನಡ ಮೀಡಿಯಮಲ್ಲೇ ಓದಿದ್ದು ಎಂಟನೇ ಕ್ಲಾಸಲ್ಲಿ ಫುಲ್ ಇಂಗ್ಲೀಷ್ ಮೀಡಿಯಮಿಗೆ ಬಂದೆ ಅಲ್ಲಿ ನಮಗೆ ಒಳ್ಳೊಳ್ಳೆಯ ಟೀಚರ್ಸು ಒಳ್ಳೊಳ್ಳೆಯ ಸರ್ಗಳು ಒಳ್ಳೊಳ್ಳೆಯ ಮ್ಯಾಮ್ಗಳೆಲ್ಲ ಜಾಯ್ನ್ ಆದರು ಸ್ಟಾಟಿಂಗ್ ಹೋದಾಗ್ ಒಂದು ಸ್ವಲ್ಪ ಏನೋ ಒಂಥರ ಅನಿಸ್ತಿತ್ತು ಆಮೇಲೆ ಹೋಯ್ತಾ ಹೋಯ್ತಾ ಹೋಯ್ತಾ ಹೋಯ್ತಾ ಚೆನ್ನಾಗಿತ್ತು ಸ್ಕೂಲ್ ಲೈಫು ಇದ್ರಲ್ಲೂ ಏಯ್ತಿಗೆ ಬಂದಾಗ ನಮಗೆ ಕ್ಲಾಸ್ ಟೀಚರ್ ಬೇಸಮ್ ಸರ್ ಅಂತ ನಮ್ಮ ಇಂಗ್ಲೀಷ್ ಸರ್ರು ಅವರಂತೂ ತುಂಬಾ ಕಾಮಿಡಿ ಮಾಡೋವ್ರು ಅವ್ರ ಕಾಮಿಡಿ ಮತ್ತು ಫ್ರೆಂಡ್ಸ್ ನನಗೆ ಸಿಕ್ಕಿದ್ದು ಎಲ್ಲ ಫ್ರೆಂಡ್ಸು ಸೂಪ್ಪರ್ ಅವರೆಷ್ಟು ಚಂದ ಅಂದರೆ ಅವ್ರು ನಿಜ್ವಾಗ್ಯೂ ಇವಾಗಲೂ ನೆನ್ಕೋಬೇಕು ಅಷ್ಟು ಚಂದ ನನ್ನ ಫ್ರೆಂಡ್ಸು ಆಮೇಲೆ ಹೋಯ್ತ ಹೋಯ್ತ ಹೋಯ್ತಾ ಏಯ್ತ್ಗೋದೆ ಅವಾಗ ಸ್ಟಾಟಿಂಗ್ ಯಾರೂ ಫ್ರೆಂಡ್ಸ್ ಆಗಿರಲಿಲ್ಲ ಆಮೇಲೆ ಬರ್ತ ಹಾಶ್ಟೆಲಲ್ಲಿ ಇದ್ದಿದ್ದು ನಾನು ಅಂದರೆ ಮನೆಯಿಂದ ಅಪ್ ಆ್ಯಂಡ್ ಡೌನ್ ಮಾಡಕ್ಕಾಗಲ್ಲ ಅನ್ಬಿಟ್ಟು ಹಾಸ್ಟೆಲಲ್ಲಿ ಇದ್ದೆ ಆಮೇಲೆ ನೆಕ್ಸ್ಟು ನೈನ್ತಿಗೆ ಬಂದಾಗ ನೈನ್ತಲ್ಲಿ ನನ್ನ ಫ್ರೆಂಡ್ಸ್ ಬೇರೆ ಇದ್ದರು ಆಮೇಲೆ ಹೋಯ್ತಾ ಹೋಯ್ತಾ ನಾನು ಬೇರೆ ಫ್ರೆಂಡ್ಸನ್ನ ಮಾಡ್ಕೊಂಡು ಅವ್ರೂ ಚೆನ್ನಾಗಿ ಹೊಂದ್ಕೊಳೋರು ಆಮೇಲೆ ನೈನ್ತು ಬಂದರೆ ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದು ನಂಗೆ ಅಷ್ಟು ಮ್ಯಾತ್ಸ್ ಅಂತೂ ದೇವರಾಣೆ ನನಗೇನೂ ಬರ್ತಿರ್ಲಿಲ್ಲ ಮ್ಯಾತ್ಸ್ ಒಂದು ಚೂರು ಬರ್ತಿರ್ಲಿಲ್ಲ ಆಮೇಲೆ ನಮ್ಮ ಸರ್ ಒಂದು ದಿನ ನನ್ನ ಇದು ಎದ್ದು ನಿಲ್ಲಿಸ್ಬಿಟ್ಟು ಹೋಮ್ವರ್ಕ್ ಮಾಡಿರಲಿಲ್ಲ ಅಂತ ಎದ್ದು ಕಳಿಸ್ಬಿಟ್ರು ಮ್ಯಾತ್ಸ್ ಚೆನ್ನಾಗಿ ಓದಲ್ಲ ಇವಳು ಹಂಗೆ ಹಿಂಗೆ ಫೇಲ್ ಆಗ್ತಾಳೆ ಹಂಗೆ ಹಿಂಗೆ ಅಂದ್ಬಿಟ್ಟು ಕಳ್ಸ್ಬಿಟ್ಟಿದ್ದರು ಆದರೂ ನಾನು ಹೋದೇ ಆದ್ರೆ ಆಮೇಲೆ ಅದೇ ಲಾಸ್ಟು ನನ್ನ ಆಚೆ ಕಳಿಸಿದ್ರು ಅದೇ ಲಾಸ್ಟು ಮತ್ತೆ ನಾನು ಯಾವತ್ತೂ ಹಂಗೆ ಆಚೆ ಹೋಗಿಲ್ಲ ಸಖತ್ತು ಚೆನ್ನಾಗಿ ಓದಿ ಮತ್ತೇ ನಾನು ಪೇಲ್ ಆಗೋ ಸ್ಟೂಡೆಂಟ್ ಇವಳು ಅನ್ಬಿಟ್ಟು ಫೇಲ್ ಆಗೋ ಸ್ಟೂಡೆಂಟ್ ಇವಳು ಅನ್ಬಿಟ್ಟು ನನ್ನ ಫೇಲ್ ಆಗೋ ಇದಕ್ಕೆ ಹಾಕಿಬಿಟ್ಟಿದ್ರು ಆದರೆ ನಾನು ಚೆನ್ನಾಗಿ ಓದಿ ಫುಲ್ ಒಂದು ರೇಂಜಿಗೆ ಬಂದು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗೋ ಸ್ಟೂಡೆಂಟ್ ಅಂತ ನೇಮ್ ತಗೊಂಡೆ ಆ್ಯಂಡ್ ಟೆನ್ತಲ್ ಬಂದರೆ ನಮ್ಮ ಸರ್ರು ನನಗೆ ತುಂಬಾ ಬೈಯೋರು ಯಾವಾಗಲೂ ಇರಿಟೇಟ್ ಮಾಡೋವ್ರು ಬ್ಲೇಮ್ ಮಾಡೋವ್ರು ಆಮೇಲೆ ಹರ್ಟ್ ಮಾಡೋವ್ರು ಆದರೂ ನಾನು ಅದನ್ನೆಲ್ಲ ತಲೆಗೆ ಹಾಕತಿರ್ಲಿಲ್ಲ ಇಲ್ಲ ಓದಬೇಕು ಚೆನ್ನಾಗಿರ್ಬೇಕು ಅಂತ್ಹೇಳಿ ಚೆನ್ನಾಗಿ ಓದಿ ಟೆನ್ತ್ ಮುಗಿಸ್ದೆ ವಿಭಜಿತ ಸ್ಕೂಲಲ್ಲಿ ಟೆನ್ತ್ ಮುಗಿಯಿತು ನನ್ನದು ಆಮೇಲೆ ಟೆನ್ತಲ್ಲಿ ಎಷ್ಟು ಏಯ್ಟಿ ಪರ್ಸಂಟೇಜ್ ನನ್ನದು ಇಂಗ್ಲೀಷ್ ಮೀಡಿಯಮಲ್ಲಿ ಚೆನ್ನಾಗಿ ಓದಿ ನನ್ನ ನನ್ನ ಫೋಟೋ ಎಲ್ಲ ಬ್ಯಾನರಲ್ಲಿ ಹಾಕ್ಸಿದ್ರು ಅಷ್ಟು ಚೆನ್ನಾಗಿ ಓದಿ ನಾನೂ ಮಾತಾಡಿ ಅಷ್ಟು ಚೆನ್ನಾಗಿ ನಾನು ಇದು ಮಾಡಿದೆ ಅದು ನಾನು ಟೆನ್ತ್ ಮುಗಿದ್ ತಕ್ಷಣ ನಾನು ಜಾಯ್ನ್ ಆಗಿದ್ದು ಡಿಪ್ಲೊಮಗೆ ಡಿಪ್ಲೊಮೋ ಮಾಡಿದ್ದು ಹಾಸನ ಗೌರ್ಮೆಂಟ್ ಕಾಲೇಜ್ ಪಾಲಿಟೆಕ್ನಿಕ್ ಎಲ್ ವಿ ಪಿ ಪಾಲಿಟೆಕ್ನಿಕ್ ಎಲ್ ವಿ ಪಿ ಪಾಲಿಟೆಕ್ನಿಕಲ್ಲಿ ನಾನು ಡಿಪ್ಲೊಮೊ ಮಾಡಿದ್ದು ಫಸ್ಟ್ ಇಯರು ಫಸ್ಟ್ ಇಯರ್ಗೆ ನಾನು ಸಿ ಎಸ್ ತಗೊಂಡೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸಿ ಎಸ್ ತಗೊಂಡು ಡಿಪ್ಲೊಮೊ ಮಾಡ್ದೆ ಡಿಪ್ಲೊಮೊ ಮಾಡಿ ಅದ್ರಲ್ಲಿ ನೀವು ಡಿಪ್ಲೊಮೊ ಅಷ್ಟೇನೂ ಕಷ್ಟ ಅನಿಸ್ಲಿಲ್ಲ ಯಾಕಂದರೆ ಎಲ್ಲ ಫುಲ್ ಪ್ರ್ಯಾಕ್ಟಿಕಲ್ಲೇ ಇದ್ದಿದ್ದು ತಿಯರಿ ಅಷ್ಟು ಇರಲೇ ಇಲ್ಲ ಒಂದು ಮೂರೇ ತಿಯರಿ ಇದಿದ್ದು ಅದನ್ನು ನಾವು ಪಾಸ್ ಮಾಡ್ಕಂದ್ಕಾಗ್ಲಿಲ್ಲ ಮಾಡ್ಕೊಂಡಿಲ್ಲ ಅಂದರೆ ಮೂರನ್ನೂ ಚೆನ್ನಾಗಿ ಅಂದರೆ ಡಿಪ್ಲೋಮೋಗೆ ಹೋದಾಗ ಸರ್ಗಳೆಲ್ಲ ಕಾಲೇಜ್ಗೋದರೆ ಅಷ್ಟೇನೂ ಪೋರ್ಸ್ ಮಾಡಲ್ಲ ಚೆನ್ನಾಗಿ ಓದಿ ಗೀದಿ ಅಂತೇನೂ ಹೇಳಲ್ಲ ಸುಮ್ನೆ ಇರ್ತಾರೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ ನಾವು ನಮ್ಮ ಪಾಡಿಗೆ ಆರಾಮಾಗಿ ಕಾಲೇಜ್ಗೆ ಹೋಗೋದಾದ್ರೆ ಹೋಗ್ಬೋದು ಇಲ್ಲ ಅಂದರೆ ಇಲ್ಲ ಆ ಥರ ಮೈಂಡ್ಸೆಟ್ ಇತ್ತು ಅದು ಬಿಟ್ಟರೆ ಮತ್ತು ಇನ್ನೇನಂದರೆ ಕಾಲೇಜ್ ಲೈಫಲ್ಲಿ ತುಂಬಾ ಚೆನ್ನಾಗಿತ್ತು ಕಾಲೇಜ್ ಲೈಫು ಮತ್ತು ನಮ್ಮ ಸರ್ಗಳು ನಮ್ಮ ಮ್ಯಾಮ್ಗಳು ನಮ್ಮನೆಲ್ಲ ತುಂಬಾ ಇರಿಟೇಟ್ ಮಾಡೋವ್ರು ಮತ್ತು ಹರ್ಟ್ ಮಾಡೋವ್ರು ತುಂಬಾ ಏ ಕಾಲೇಜಿಗೆ ಬರಲ್ಲ ನಾನಂತೂ ಕಾಲೇಜ್ಗೇ ಹೋಯ್ತಿರ್ಲಿಲ್ಲ ನಮ್ಮ ಸರ್ಗಳು ಲೋಕಿ ಸರ್ರೂ ಶಿವ್ ಸರ್ರೂ ಮತ್ತು ಮಹೇಶ್ ಸರ್ರು ಮಹೇಂದ್ರ ಸರ್ರು ಅಂತ ತುಂಬಾ ಸಿ ಎಸ್ ಸಿ ಎಸ್ ಆ್ಯಂಡ್ ಇಂಜಿನಿಯರಿಂಗ್ ಮಾಡಿದ್ದು ವೇಸ್ಟ್ ಅದು ಅಂತ ಅನಿಸತ್ತೆ ಡಿಪ್ಲೊಮೊ ಮಾಡಬೇಡಿ ಯಾರೂ ಇಂಜಿನಿಯರಿಂಗ್ ಮಾಡ್ತೀನಿ ಅಂತನ್ನು ಅನ್ನೋದಿದರೆ ಮಾತ್ರ ಮಾಡಿ ಡಿಪ್ಲೊಮೊ ಮಾಡಿದ ಮೇಲೆ ಕಾಲೇಜ್ ಮುಗಿಯಿತು ಅಷ್ಟೇ ನಾನು ಮತ್ತೆ ಯಾವಾಗಲೂ ಓದಲಿಲ್ಲ ಏನೇನೋ ಪ್ರೋಬ್ಲಮ್ ಮನೆ ಇಶ್ಯೂ ಅದು ಇದು ಅಂತೇಳ್ಬಿಟ್ಟು ಮತ್ತೆ ನಾನು ಓದಕ್ಕೋಗಲಿಲ್ಲ ಅಷ್ಟೇ ಬಿಟ್ಬಿಟ್ಟೆ ಡಿಪ್ಲೊಮೊ ಮೂರು ವರ್ಷ ಮಾಡಿದೆ ಎಲ್ ವಿ ಪಿ ಪಾಲಿಟೆಕ್ನಿಕ್ಕಲ್ಲಿ ಸಿ ಎಸ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ತಗೊಂಡು ಡಿಪ್ಲೊಮೊ ಕಂಪ್ಲೀಟ್ ಮಾಡಿ ಆಮೇಲೆ ಜಾಬ್ಗೆಲ್ಲ ಹುಡ್ಕ್ತಿದ್ದೆ ಆಮೇಲೆ ಇನ್ನೇನು ಅಂದರೆ ಕಾಲೇಜ್ ಲೈಫ್ ಅಂತ ಬಂದರೆ ಕಾಲೇಜ್ಗೆ ಹೋಗಿರದೆ ನಾನು ಕಡಿಮೆ ನಾನು ಜಾಸ್ತಿ ಕಾಲೇಜ್ಗೆ ಹೋಗಿಲ್ಲ ನಾನು ಬರೀ ಸುತ್ತೋದು ಸುತ್ತೋದು ಸುತ್ತೋದು ಬರಿ ಹಂಗೆ ಮಾಡಿಬಿಟ್ಟೆ ಕಾಲೇಜ್ಗೆ ಅಷ್ಟು ಹೋಗ್ತಿರಲಿಲ್ಲ ಆಮೇಲೆ ಕಾಲೇಜಲ್ಲೂ ತುಂಬಾ ಮೆಮೋರಿಸ್ ಇದೆ ಬೆಸ್ಟ್ ಒಳ್ಳೆಯ ಫ್ರೆಂಡ್ಸ್ ಅಂತ ಯಾರೂ ಸಿಕ್ಕಿಲ್ಲ ಕಾಲೇಜಲ್ಲಿ ಬಟ್ಟು ಫ್ರೆಂಡ್ಸ್ ಇದ್ದಾರೆ ಅಷ್ಟಾಗಿ ಬಟ್ ನಮ್ಮ ಐ ಸ್ಕೂಲನ್ನೇ ಮರೆಯಕ್ಕಾಗಲ್ಲ ನಮ್ಗೆ ವಿಭಜಿತ ಸ್ಕೂಲಲ್ಲಿ ಎಷ್ಟು ಜಾಲಿ ಆಗಿ ಎಷ್ಟು ಚೆನ್ನಾಗಿದ್ದು ಎಷ್ಟು ಕ್ಯೂಟ್ ಅನ್ಸೋದು ಎಷ್ಟು ಚೆನ್ನಾಗಿರೋದು ಸೊ ಹಂಗಾಗೀ ನನಗೆ ಕಾಲೇಜ್ಗಿಂತ ಸ್ಕೂಲೇ ಇಷ್ಟ ಮತ್ತು ಮಿಡ್ಲ್ ಸ್ಕೂಲ್ ಫ್ರೆಂಡ್ಸೂ ಅಷ್ಟೇ ತುಂಬಾ ಚಂದ ಮಿಡ್ಲ್ ಸ್ಕೂಲಲ್ಲೂ ಓದಬೇಕಾದ್ರೆ ವಿದ್ಯಾಭ್ಯಾಸಗಳ ಬಗ್ಗೆ ತಿಳಿಸ್ಬೇಕು ಅಂತಂದರೆ ಅದನ್ನೇ ಫಸ್ಟ್ ಒಂದನೇ ಕ್ಲಾಸಿಂದ ಸೆವೆಂತ್ ಒಂದು ಸ್ಕೂಲಲ್ಲಿ ಓದಿದೆ ಆಮೇಲೆ ಏಯ್ಟ್ತು ಟೆನ್ತ್ ಒಂದು ಸ್ಕೂಲಲ್ಲಿ ಆಮೇಲೆ ಆಮೇಲೆ ಟೆನ್ತಿಂದ ಮತ್ತು ಡಿಪ್ಲೊಮೊ ಡೈರೆಕ್ಟ್ ಡಿಪ್ಲೊಮೊಗೋದೆ ನಾನು ಸ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಾಡಲಿಲ್ಲ ಡೈರೆಕ್ಟ್ ಡಿಪ್ಲೊಮೊಗೋದೆ ಏಯ್ಟಿ ಪರ್ಸಂಟೇಜ್ ಆಗಿರೋದರಿಂದ ನನಗೆ ಸೀಟ್ ಸಿಕ್ಕಿತು ಹಾಸನ್ ಎಲ್ ವಿ ಪಿ ಕಾಲೇಜಲ್ಲಿ ಸೀಟ್ ಸಿಕ್ಕಿತು ಕಂಪ್ಯೂಟರ್ ಸೈನ್ಸ್ಗೆ ಹಾಕಿದ್ದೆ ಸೊ ಕಂಪ್ಯೂಟರ್ ಸೈನ್ಸಿಗೆ ಸೀಟ್ ಸಿಕ್ಕಿತು ಅಲ್ಲಿ ಹೋದೆ ಫಸ್ಟ್ ಡೇ ಕಾಲೇಜ್ಗೆ ಹೋದಾಗ ನನಗೇನೂ ಅದು ಕಷ್ಟ ಅಂತ ಅನಿಸಿಲ್ಲ ಅದನ್ನು ಓದಬೇಕಿತ್ತು ನಾವು ಆದರೆ ಓದ್ಲಿಲ್ಲ ಬರಿ ಅಲ್ಲಿ ಇಲ್ಲಿ ತಿರ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ವಿ ಸೊ ಹಂಗಾಗಿ ಡಿಪ್ಲೊಮೋ ಕಷ್ಟ ಅಂತ ಏನಿಲ್ಲ ಓದೋರು ಓದ್ಬೋದು ಈಝಿ ಇರುತ್ತೆ ಓದುವ ಓದೋರಿಗೆ ಗೊತ್ತಿರತ್ತೆ ಅಷ್ಟೇ ಅದುಬಿಟ್ಟು ಕಷ್ಟ ಕಷ್ಟ ಅಂತ ಕೂತುಕೊಂಡ್ರೆ ಏನೂ ಆಗಲ್ಲ ಆಮೇಲೆ ಕಂಪ್ಯೂಟರ್ ಸೈನ್ಸನ್ನೇ ಯಾಕೆ ತಗೊಂಡೆ ಅಂದರೆ ಅದು ನನಗೆ ನಂಗೆ ಇಂಜಿನಿಯರಿಂಗ್ ಮಾಡಬೇಕು ಅನ್ನೋ ಒನ್ ಡ್ರೀಮ್ ಇತ್ತು ಅದರಲ್ಲಿ ಯಾವುದು ಬೆಶ್ಟ್ ಅಂತ ನಮ್ಮ ಅತ್ತೆ ಕೇಳಿದೆ ನಮ್ಮ ಅತ್ತೆ ಇಂಜಿನಿಯರು ಅವರು ನಮ್ಮ ಥರವೇ ಎಲ್ ವಿ ಪಿ ಕಾಲೇಜಲ್ಲಿ ಓದಿದ್ದು ಅವರು ಟೆನ್ತ್ ಮೇಲೆ ಹೋಗಿದ್ದು ಸೊ ಅವ್ರನ್ನ ಕೇಳಿದೆ ಏನು ತಗೊಳ್ಳೋದು ಅಂದೆ ಅವರು ಇಂಜಿನಿಯರಿಂಗ್ ಮಾಡಬೇಕಂದ್ರೆ ನೀನು ಡಿಪ್ಲೋಮೊ ತಗೋಬೇಕು ಅದ್ರಲ್ಲಿ ಸಿ ಎಸ್ ತಗೋ ಬೆಸ್ಟ್ ಅದು ಸಿ ಎಸ್ ತಗೊಂಡರೆ ಬೇರೆ ಬೇರೆ ಆಪ್ಷನ್ ಇರುತ್ತೆ ಇಲ್ಲ ಅಂದರೆ ಬೇರೆ ಯಾವುದೂ ಆಪ್ಷನ್ ಇರಲ್ಲ ನೇಣು ಸಿವಿಲ್ ತಗೊಂಡರೆ ಸಿವಿಲ್ಗೇ ಹೋಗ್ಬೇಕು ಮೆಕಾನಿಕಲ್ ತಗೊಂಡರೆ ಮೆಕಾನಿಕಲ್ಗೇ ಹೋಗ್ಬೇಕು ಅಂತಂದರೂ ಅದಕ್ಕೆ ನಾನೂ ಸರಿ ಅಂದ್ಬಿಟ್ಟು ಸಿ ಎಸನ್ನೇ ಆಯ್ ಇದು ಮಾಡ್ಕಂಡು ನಮ್ಮ ಅತ್ತೆಯೂ ಸಿ ಎಸ್ಸೇ ಓದಿದ್ದು ಅವರು ಸಿ ಎಸ್ ಓದಿ ಇಂಜಿನಿಯರಿಂಗ್ ಮಾಡಿ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿ ಆಮೇಲೆ ಇವಾಗ ವರ್ಕ್ ಮಾಡ್ತಿದ್ದಾರೆ ಅಮೇರಿಕದಲ್ಲಿ ಅದೇ ಥರ ನಾನು ಮಾಡೋಣ ಅನ್ಬಿಟ್ಟು ತಗೊಂಡೆ ಸಿ ಎಸ್ ತಗೊಂಡಿದ್ದ ಉದ್ದೇಶವೇ ಅದು ಬೇರೆಯದಕ್ಕೆ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಯೂಸ್ ಆಗುತ್ತೆ ಬೇರೆ ತಗೊಂಡು ಈಗ ಸಿವಿಲ್ ತಗೊಂಡರೆ ಸಿವಿಲ್ಲೇ ಯೂಸ್ ಮಾಡಬೇಕು ಮೆಕಾನಿಕ್ ಅಂದರೆ ಮೆಕಾನಿಕಲೇ ಹೋಗ್ಬೇಕು ಎಲೆಕ್ಟ್ರಿಕ್ ಅಂದರೆ ಎಲೆಕ್ಟ್ರಿಕಲ್ಲೇ ಹೋಗಬೇಕು ಅದೇ ಬೇರೆ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳುದ್ರು ಸೋ ನಾನು ಸಿಬಿ ಸಿ ಎಸ್ ತಗೊಂಡೆ ಅದೇನಷ್ಟು ಟಫ್ ಅಂತ ಅನಿಸ್ಲಿಲ್ಲ ಕಾಲೇಜಲ್ಲಿ ಏಕಂದರೆ ಅದು ಅಷ್ಟೇನೂ ಟಫ್ ಅಲ್ಲ ಈಗ ಡಿಪ್ಲೊಮೊ ಮಾಡೋರ್ಗೆ ಯಾವುದೂ ಟಫ್ ಇರಲ್ಲ ಎಲ್ಲ ಈಝಿಯೇ ಯಾಕಂದರೆ ಎಲ್ಲ ಫುಲ್ ಪ್ರ್ಯಾಕ್ಟಿಕಲ್ಲೇ ಇರುತ್ತೆ ಏನೋ ಒಂದೆರಡು ಮೂರು ತಿಯರಿ ಇರುತ್ತೆ ಅಷ್ಟೇ ಅದನ್ನು ಪಾಸ್ ಮಾಡ್ಕಳಕ್ಕೆ ಆಗಲ್ಲವಾ ಆಗುತ್ತೆ ಈಝಿಯಾಗಿ ಮಾಡಿಕೊಂಡು ಚೆನ್ನಾಗಿ ಓದ್ಬೋದು ಅಂತ ನಾನು ಎಲ್ ವಿ ಪಿ ಕಾಲೇಜಲ್ಲಿ ಡಿಪ್ಲೊಮೊ ಮಾಡಿದೆ ಅದು ಬಿಟ್ರೆ ಇನ್ನೇನೂ ಇಲ್ಲ ಅಷ್ಟೇ ನಾನು ಮಾಡಿದ್ದು ಮುಂದೆ ಏನೂ ಓದಲಿಲ್ಲ ಫಸ್ಟಿಗೆ ಡಿಪ್ಲೊಮೊನೆ ಸ್ಟಾಪ್ ಮಾಡಿದೆ ಅಷ್ಟು ಬಿಟ್ಟರೆ ಇನ್ನು ಕಾಲೇಜ್ ಲೈಫ್ ಅಷ್ಟೇ ಇನ್ನು ಇಂಟರ್ನಲ್ಸು ತಿಯರಿ ಪ್ರ್ಯಾಕ್ಟಿಕಲ್ಲು ಆ ಥರ ಏನೂ ಸ್ಟ್ರೆಸ್ ಅಂತ ಅನಿಸಿಲ್ಲ ನನಗೆ ಯಾಕಂದರೆ ನಾ ಕಾಲೇಜ್ಗೇ ಕರೆಕ್ಟಾಗಿ ಹೋಗ್ತಿರ್ಲಿಲ್ಲ ಬರೀ ಮನೆಯಲ್ಲೇ ಇರಬೇಕು ಹಂಗಾಗಿ ಅಷ್ಟು ನಂಗೆ ಟಫ್ ಅಂತ ಅನಿಸ್ಲಿಲ್ಲ ಅದೇ ವಿದ್ಯಾಭ್ಯಾಸ ಅಂದರೆ ಅಷ್ಟೇ ಫಸ್ಟ್ ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸ್ ನಮ್ಮ ಊರಲ್ಲೇ ಓದಿದೆ ಗೊ ನಾನು ಓದಿರೋದೆಲ್ಲ ಗೌರ್ಮೆಂಟ್ ಸ್ಕೂಲೇ ಆಮೇಲೆ ಟೆನ್ತ್ ಏಯ್ತಿಂದ ಟೆಂತೂ ವಿಭಜಿತಲ್ಲಿ ಓದಿದೆ ಅದು ಬಿಟ್ಟರೆ ವಿಭಜಿತ ಗೌರ್ನಮೆಂಟ್ ಪಿ ಯು ಕಾಲೇಜ್ ವಿಭಜಿತ ಅಲ್ಲೂ ಸಖತ್ತು ಕೋಚಿಂಗ್ ಸಖತ್ತಾಗಿತ್ತು ನಮ್ಮ ಟೀಚರ್ಸ್ ಮರೆಯಲಾಗದಿರೋ ಅಂಥವ್ರು ಅವರು ಟೀಚರ್ಸ್ ಎಲ್ಲ ಸೂಪ್ಪರ್ ಅವರು ಮತ್ತು ಅದು ಬಿಟ್ಟು ನಂದು ಏಯ್ಟಿ ಪರ್ಸಂಟೇಜ್ ಬಂತು ನನ್ನದು ಫೇಲಾಗೋ ಸ್ಟೂಡೆಂಟ್ ಅಂತ ಹೇಳ್ತಿದ್ರು ಬಟ್ ಏಯ್ಟಿ ಬಂತು ಏಯ್ಟಿ ಬಂದ ತಕ್ಷಣ ಇದಕ್ಕೆ ಹೋದೆ ಎಲ್ ವಿ ಪಿ ಕಾಲೇಜ್ಗೋದೆ ಅಷ್ಟೇ ಇನ್ನೇನೂ ಇಲ್ಲ ಎಲ್ ವಿ ಪಿ ಕಾಲೇಜಲ್ಲಿ ಸಿ ಎಸ್ ತಗೊಂಡೆ ಸಿ ಎಸ್ ಮಾಡಿದ ಮೂರು ವರ್ಷ ಕಂಪ್ಲೀಟ್ ಮಾಡಿ ಇವಾಗ ಇದ್ದೀನಿ ಮನೇಲಿ ಇದ್ದೀನಿ